ಹಾಂ ಹಣ್ಣು ಹಣ್ಣು ಬೇಕಾಗಿತ್ತು ಹಾಂ ನಮಗೆ ಕಿತ್ತಲೆ ಹಣ್ಣು ಹಾಂ ಸೇಬು ಹ್ಞೂ ಹ್ಞೂ ಬಾಳೆಹಣ್ಣು ದ್ರಾಕ್ಷಿ ದ್ರಾಕ್ಷಿ ಮಾ ಮಾವಿನ್ ಹಣ್ಣು ಇದೆಯಾ ಹಾಂ ಹಾಂ ಎಲ್ಲಾ ಎರಡು ಎರಡು ಕೆಜಿ ಮಾವು ಕಳ್ಸಿ ಕೊಡಿ ಮಾವಿನ ಹಣ್ಣು ಎರಡು ಕೆಜಿ ಬಾಳೆಹಣ್ಣು ಬಾಳೆಹಣ್ಣು ಎರಡು ಕೆಜಿ ಸೇಬು ಸೇಬು ಸೇಬು ಒಂದು ಕೆಜಿ ಹಾಂ ಕಿತ್ತಲೆ ಹಣ್ಣು

ದ ದಾಳಿಂಬೆ ಹಣ್ಣು ಹಾಂ ನಾಳೆ ನಾ ನಾವೇ ಬರ್ತೀವಿ

ಯ ಎಶ್ವಕ್ ಎಷ್ಟು ನೀವು ಓಪನ್ ಮಾಡೋದು ಎಷ್ಟೊತ್ತಿಗೆ ಅಂಗಡಿ ಹಾಂ ಮತ್ತೆ ನಾವು ಒಂಬತ್ತು ಹತ್ತು ಗಂಟೆ ಒಳಗೆ ಬರ್ತೀವಿ ಹಾಂ ಹಾಂ ಪೂಜಿ ಹಾಂ ಆಮೇಲೆ ದ್ರಾಕ್ಷಿ ಎರಡು ಕೆಜಿ ಸೇಬು ಹಾಂ ಮಾವಿನ ಹಣ್ಣು ಹ್ಞೂ ಏನ್ಲ ನಡೀತಾಯಿದೆ ಪೂಜೆ ಹಾಂ ಪೂಜೆಗೆ ಬೇಕು ಹಾಂ ನನಗೆ ನಾ ಇಲ್ಲ ಬರ್ತೀವಿ ನೋಡೋಣ ಈ ಹಾಂ ನಾಳೆ ಬರ್ತೀವಿ ಹಾಂ

ಹಾಂ ಪೂಜೆಗೆ ಬೇಕು ಚೆನ್ನಾಗಿರೋದು ಹಾಂ ಫ್ರೆಷ್ ಆಗಿರೋದು ಹಾಂ ಹಾಂ ಹಾಂ ಆಯಿತೋ ಹ್ಞೂ